ಹತ್ತು ಅಗಶ್ಟ್ ಸಾವಿರದ ಒಂಬೈನೂರ ಎಂಬತ್ತೈದು ಹನ್ನೆರಡು ಸೆಪ್ಟೆಂಬರ್ ಸಾವಿರದ ಏಳುನೂರ ಎಂಬತ್ತ ಒಂಬತ್ತು ಇಪ್ಪತ್ತೈದು ಜನವರಿ ಸಾವಿರದ ಎಂಟುನೂರ ತೊಂಬತ್ತ ಒಂಬತ್ತು ಹದಿನೆಂಟು ನವೆಂಬರ್ ಒಂದು ಸಾವಿರದ ಮೂನ್ನೂರ ಇಪ್ಪತ್ತ ಎರಡು ಇಪ್ಪತ್ತು ಡಿಸೆಂಬರ್ ಒಂದು ಸಾವಿರದ ನಾಲ್ಕುನೂರ ಐವತ್ತ ಏಳು